ಉದ್ಯೋಗ ಅಥವಾ ವಿದ್ಯಾಭ್ಯಾಸವನ್ನು ನಾವು ಇವಾಗ ಹೇಳೋದಾದರೆ ಉದ್ಯೋಗ ಮತ್ತು ವಿದ್ಯಾಭ್ಯಾಸ ಎರಡೂ ಮುಖಗಳ ಒನ್ ಎರಡೂ ಒನ್ ನಾಣ್ಯದ ಎರಡು ಮುಖಗಳಂತ ಹೇಳ್ಬೋದು ಒಂದು ವಿದ್ಯಾಭ್ಯಾಸ ಮಾಡ್ತಿದೀವಿ ಅಂದರೆ ಇವಾಗ ಈ ಕಾಲಘಟ್ಟದಲ್ಲಿ ಉದ್ಯೋಗ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ವಿದ್ಯಾಭ್ಯಾಸ ಒಂದು ಇದ್ದರೆ ನಾವು ಎಲ್ಲಿ ಬೇಕಾದ್ರೂ ನಾವು ಒನ್ ಜೀವನವನ್ನ ಕಟ್ಕೋಬೋದು ಜೀವನವನ್ನ ನಡ್ಸ್ಬೋದು ಅನ್ನೋ ಒಂದು ದೃಷ್ಟಿ ಈ ಕಾಲಘಟ್ಟದಲ್ಲಿ ಅಂದರೆ ಈ ಕಾಲ ಈ ಒನ್ ಯುಗದಲ್ಲಿ ಏನಾಗಿದೆ ಅಂದರೆ ಉದ್ಯೋಗದ ಜೊತೆಗೆ ವಿದ್ಯಾಭ್ಯಾಸನೂ ಮಾಡುವಂಥ ಫೆಸಿಲಿಟೀಸನ್ನ ನಮ್ಮ ಸಂವಿಧಾನ ಕೊಟ್ಟಿದೆ ಹೇಗೆ ಅಂದರೆ ಒಂದು ಕರೆಸ್ಪಾಂಡೆನ್ಸ್ ಮಾಡ್ಬೋದು ಇಲ್ಲ ಒಂದು ಒಂದು ರೆಗ್ಯುಲರ್ ಡಿಗ್ರಿನೂ ಪಡ್ಕೋಬೋದು ಎರಡೂ ಕೂಡ ಒಂದು ಒಂದು ಎರಡು ವರ್ಷದಲ್ಲಿ ಮೂರು ವರ್ಷದಲ್ಲಿ ಮುಗಿಸ್ಕೊಂಬಿಟ್ಟು ನಾವು ಬೇಗ ಉದ್ಯೋಗವನ್ನು ಪಡ್ಕೋಬೋದು ಅದೇ ವಿದ್ಯಾಭ್ಯಾಸದ ಜೊತೆಗೆ ಉದ್ಯೋಗವನ್ನು ನಾವು ಪಡ್ಕೋಳೋದಾದ್ರೆ ಇವಾಗ ಅನಿವಾರ್ಯ ಇರುತ್ತೆ ಕೆಲವೊಂದು ಮನೆಗಳಲ್ಲಿ ನೋಡೋದಾದರೆ ಬಡತನ ಇರುತ್ತೆ ಹಸಿವಿರುತ್ತೆ ಮತ್ತು ಅವರಿಗೆ ಅವ್ರದ್ದೇ ಆದಂಥ ಒಂದು ಜೀವನವನ್ನು ನಡ್ಸಕೋಳೋ ಅಂಥ ಒಂದು ರೀತಿಯಲ್ಲೂ ಕೂಡ ಅವ್ರು ಇರ್ತಾರೆ ಮತ್ತೆ ಪರಿಸ್ಥಿತಿಗಳ ಒತ್ತಡಕ್ಕೂ ಕೂಡ ಅವರು ಕೆಲವೊಂದು ಕೆಲಸಗಳನ್ನ ಮಾಡ್ತಿರ್ತಾರೆ ವಿದ್ಯಾಭ್ಯಾಸದ ಜೊತೆಗೆ ಉದ್ಯೋಗನೂ ಸೇರ್ಕೊಂಡಿರ್ತಾರವ್ರು ಒಂದು ಒಂದು ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು ಕೆಲವೊಂದು ಟೈಮಿಂಗ್ಸನ್ನೂ ಅವ್ರು ಇಟ್ಟುಕೊಂಡು ಉದ್ಯೋಗನ ಮಾಡ್ತಿರ್ತಾರೆ ಅದು ಅನಿವಾರ್ಯವಾಗಿರುತ್ತದೆ ಕೆಲವೊಂದು ಮನೆಯಲ್ಲಿ ನಡೆಯುತ್ತೆ ಕೆಲವೊಂದು ಮನೆಯಲ್ಲಿ ನಡೆಯೋಲ್ಲ ಅವರ ಒಂದು ಇವಾಗ ಯಾರೂ ಬಡವರು ಶ್ರೀಮಂತ್ರು ಅಂತ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಯಾಕಂದರೆ ಸರ್ಕಾರ ಏನು ಮಾಡ್ತಿದೆ ಅಂದರೆ ಅಕ್ಕಿನ ಕೊಡ್ತಿದೆ ಮತ್ತು ಇವಾಗ ಗೃಹಲಕ್ಷ್ಮೀ ಯೋಜನೆ ಅಂತ ಕೊಡ್ತಿದೆ ಅಂದರೆ ಈ ಎರಡು ಸಾವಿರ ರೂಪಾಯಿ ಬರ್ತಿದೆ ಅದರಲ್ಲಿ ಜೀವನವನ್ನು ನಡೆಸ್ಬೋದು ಆದರೆ ಉದ್ಯೋಗ ಅಂತ ಬರೋದಾದರೆ ನಾವು ಒಂದು ಕೃಷಿನಾದ್ರೂ ಮಾಡ್ಬೋದು ವಿದ್ಯಾಭ್ಯಾಸ ಮಾಡಿದ್ದೀವಂದ್ರೆ ಅದೇ ಉದ್ಯೋಗವನ್ನು ಮಾಡ್ಬೇಕು ಅಂತ ಏನಿಲ್ಲ ಅದು ಯಾವ್ದಾದ್ರೂ ನಮಗೆ ಇವಾಗ ನಾವು ಅದೇ ವಿದ್ಯಾಭ್ಯಾಸ ಕೋ ಮಾಡಿದ್ದೀವಿ ಅಂದರೆ ಅದೇ ಕೆಲಸ ಸಿಗತ್ತೆ ಅಂತ ಹೇಳಕಾಗಲ್ಲ ಯಾವ್ದು ಸಿಗುತ್ತೋ ಅದನ್ನು ನಾವು ಮಾಡ್ತಾ ಇರ್ಬೇಕು ಇವಾಗ ಲಾಭವನ್ನು ಪಡ್ಕೊಂತಿರೋದು ಹೆಚ್ಚಿನದಾಗಿ ವಿದ್ಯಾಭ್ಯಾಸ ಹೊಂದಿರೋರು ಅಲ್ಲ ಸ್ವಲ್ಪ ತಿಳಿವಳಿಕೆ ಇರೋರು ಹೆಚ್ಚಿನ ಲಾಭವನ್ನು ಪಡ್ಕೊತಿದ್ದಾರೆ ಒಂದು ಪ ಪಶು ಪಾಲನೆಯ ಒಂದು ಕಾರ್ಯದಲ್ಲಾಗಿರ್ಬೋದು ಕೃಷಿಯಲ್ಲಿ ಆಗಿರ್ಬೋದು ಎಲ್ಲ ದೃಷ್ಟಿಯಿಂದ ನೋಡೋದಾದರೆ ವಿದ್ಯಾಭ್ಯಾಸಕ್ಕಿಂತ ಉದ್ಯೋಗದಲ್ಲೇ ಹೆಚ್ಚಿನ ಸಕ್ಸಸನ್ನು ಕಾಣ್ತಿದ್ದಾರೆ ಹೆಚ್ಚಿನ ವಿದ್ಯಾಭ್ಯಾಸ ಅಂತ ತಿಳ್ಕೊಳೋದಾದ್ರೆ ನಾವು ಪ ತಿಳಿವಳಿಕೆಗಾಗಿ ಓದನ್ನು ಸಹಜವಾಗಿ ತಿಳ್ಕೊಬೇಕು ಮತ್ತು ಉದ್ಯೋಗ ಅನ್ನೋದು ನಮ್ಮ ಜೀವನವನ್ನ ಕಟ್ಕಳಕ್ಕೆ ಅನಿವಾರ್ಯವಾಗಿದೆ ಅದು ಉದ್ಯೋಗಕ್ಕಿಂತ ನಾವು ನಮ್ಮ ಜೀವನ ಕಟ್ಕೋಳೋವಂಥ ಒಂದು ಸುಂದರ ಒಂದು ಭವಿಷ್ಯ ಅದು ಅದನ್ನು ನಾವು ಹೆಚ್ಚಿನ ದುರುಪಯೋಗ ಮಾಡ್ದಲೇ ವಿದ್ಯಾಭ್ಯಾಸದ ಜೊತೆಗೆ ನಿಮಗೆ ತಿಳಿವಳ್ಕೆ ಇರಬೇಕು ನಮ್ಮ ಅಪ್ಪ ಅಮ್ಮಂದಿರು ಎಷ್ಟ್ ಕಷ್ಟ ಪಡ್ತಿದ್ದಾರೆ ಅವರ ಶ್ರಮ ಎಷ್ಟು ಅವ್ರ ದುಡಿಮೆಯ ಒಂದು ಫಲನ ನಾವು ಎಷ್ಟು ಅವರ ಮಟ್ಟಿಗೆ ನಾವು ಕೊಡ್ಬೋದು ನಮ್ಮ ಒಂದು ಸಮಯವನ್ನು ಯಾವ ರೀತಿ ನಾವು ದುರುಪಯೋಗ ಪಡ್ಸ್ಕೋಳ್ದೇಲೆ ವಿದ್ಯಾಭ್ಯಾಸಕ್ಕೆ ನಾವು ಬಳಸ್ಕೊಬೇಕು ಮತ್ತು ಅವು ನಾವು ಅನ್ನ ನಾನು ಅನ್ಕೊಂಡಿರೋ ಹಾಗೆ ನಮ್ಮ ತಂದೆ ತಾಯಿಯ ಒಂದು ದುಡಿಮೆ ಅಥವಾ ಒಂದು ಶ್ರಮಕ್ಕೆ ನಾವು ಒಂದು ಪ್ರತಿಫಲವನ್ನು ನೀಡಬೇಕಂದ್ರೂ ಉದ್ಯೋಗವನ್ನು ಕೊಟ್ಟರೆ ಅವರಿಗೆ ನಿಮ್ಮ ನಿಮ್ಮ ಮಗ ಅಥವಾ ನಿಮ್ಮ ಮಗಳು ಆ ಒಂದು ಕೆಲ್ಸ್ದಲ್ಲಿ ಇದ್ದಾಳೆ ಅನ್ನೋ ಒಂದು ಅವರ ಒಂದು ಭಾವನೆ ಇದೆಯಲ್ಲ ಅದೇ ಅವರಿಗೆ ಸಂತೋಷವನ್ನು ಕೊಡ್ತದೆ ಮತ್ತು ಅದೇ ಅವರಿಗೆ ಒಂದು ಜೀವನ್ದಲ್ಲಿ ಪಡ್ಕೊಳೋವಂಥ ಒಂದು ಖುಷಿ ಆಗಿರುತ್ತೆ ಯಾಕಂದರೆ ನಮ್ಮ ನನ್ನ ತಂದೆ ತಾಯಿಗಳಂದರೆ ಅನಕ್ಷರಸ್ತರು ನಾವು ಓದಸ್ಬೇಕು ನಾವು ಮಕ್ಳನ್ನ ನಾವು ಒಂದು ಸರ್ಕಾರಿ ಕೆಲ್ಸದಲ್ಲಿ ಹೋಗ್ಬೇಕು ಅನ್ನೋ ಒಂದು ದೃಷ್ಟಿ ನಮ್ಮ ಅಪ್ಪ ಅಮ್ಮ ಅವ್ರಿಗಿದೆ ಆ ಒಂದು ದೃಷ್ಟಿನ ನಾನು ನಾನ್ನ ನನ್ನ ಜೀವನದಲ್ಲಿ ಏನಾದ್ರೂ ಒಂದು ಅಂದರೆ ಸರ್ಕಾರಿ ನೌಕರಿನೇ ಅಲ್ಲ ಖಾಸಗಿಯಾಗಿಯೂ ಕೂಡ ನಾನು ಕೆಲಸವನ್ನ ಮಾಡಿ ನಮ್ಮ ಅಪ್ಪ ಅಮ್ಮ ಅವ್ರಿಗೆ ನಾನು ಅಪ್ಪ ಅಮ್ಮ ಅವ್ರಿಗೆ ನಾನು ಒಂದು ಜೀವನವನ್ನು ಅವರಿಗೆ ನಾನು ಯಾವ ರೀತಿ ಅವರಿಗೆ ಸಹಾಯ ಮಾಡಬೇಕು ಆ ರೀತಿ ಅವರ ಜೀವನದಲ್ಲಿ ನಾನು ಒಂದು ಕೆಲಸವನ್ನ ಮಾಡಬೇಕು ಅವ್ರಿಗೋಸ್ಕರನಾದ್ರೂ ನಾನು ಏನಾದ್ರೂ ಒಂದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಉದ್ಯೋಗ ಅನಿವಾರ್ಯವಾಗಿದೆ ಮತ್ತು ವಿದ್ಯಾಭ್ಯಾಸ ಅಂದರೆ ನಾನು ಒಂದು ಕನ್ನಡ ಎಂ ಎ ಅನ್ನು ಮಾಡ್ತಿದೀನಿ ಅಂದರೆ ಆ ಒಂದು ಕನ್ನಡ ಎಂ ಎದಲ್ಲಿ ನಾನು ಏನಾದ್ರೂ ಒಂದು ಮಾಡ್ಬೇಕಷ್ಟೇ ಅದು ನಮ್ಮ ತಾಂಡದ ಅಭಿವೃದ್ಧಿಯಾಗಿರ್ಬೋದು ಅದರ ಬಗ್ಗೆ ನಾನು ಪಿ ಎಸ್ ಡಿ ಮಾಡಿ ಆ ಪಿ ಎಸ್ ಡಿಯಲ್ಲಿ ನಾನು ಉತ್ತಮವಾದಂಥ ಒಂದು ದಾರಿಯನ್ನು ಕಂಡುಕೊಳ್ಬೇಕು ಅನ್ನೋ ಒಂದು ಭವಿಷ್ಯವನ್ನು ರೂಪಿಸ್ಕೋಬೇಕು ಅನ್ನೋದು ನನ್ನ ಭಾವನೆ